ಹಲೋ ಏನಾಯ್ತು ಸರ್ ಗಾಡ್ಯಾಗ ಎಲ್ಲಿ ಹೊಂಟ್ರಿ

ಇಲ್ಲ ಇಲ್ಲ ರೀ ಎಲ್ಲ ಮಾಡೇನಿ ಸರ್ ಎಲ್ಲ ಮಾಡೇನಿ ರೀ ಇಲ್ಲ ಇಲ್ಲ ಸರ್ ಎಲ್ಲ ಸೀಟ್ ಅದು ಎಲ್ಲ ಒರ್ಸೇನಿ ರೀ

ಆಯ್ತು ಆಯ್ತು ರೀ

ಒಂದು ಕಡೆ ಆಯ್ತು ಏನು ಸರ್ ಹಾಂ ಒಂದು ಕಡೆ ಆಯ್ತು ಏನು ರೀ ಹ್ಞೂ ರೀ ಹ್ಞೂ ರೀ

ಹವ ಚಕ್ ಮಾಡ್ಸೀನಿ ಸರ್ ಎಡ್ಗಡೆಯಲ್ಲಿ ಕಡ್ಮೆ ಆಗಿತ್ತು ತಗೋರಿ ಅದನ್ನ ನೂರ ಎಂಬತ್ತು ಇಡ್ಸೇನಿ ರೀ

ಹಾಂ ಎಡಗಡೆ ಗಾಳಿ ಚೆಕ್ ಮಾಡ್ಸಿನಿ ತಗೋರಿ

ಆಯ್ತು ಆಯ್ತು ಎಲ್ಲಿದಿರ್ ಸರ್ ನೀವು ಈಗ ಹಾಂ ರೀ ಹಾಂ ಆಯ್ತು ಆಯ್ತು ಸರ್ ಬರ್ತೀನಿ ಬರ್ತೀನಿ ಸರ್ ಹಾಂ